ನಾನು ನಮ್ಮೂರಲ್ಲಿ ಅಂಗನವಾಡಿ ಕಲ್ತಿದೇನೆ ನಾನು ಅಂಗನವಾಡಿ ಕಲಿತೇನೆ ಹಾಗೂ ಐಸ್ ಪ್ರೈಮರಿಯನ್ನು ನಮ್ಮೂರಲ್ಲಿಯೇ ಮುಗಿಸಿದೆ ಐದರಿಂದ ಏಳು ಏಳನೇ ತರಗತಿವರೆಗೆ ಅಲ್ಲಿಯೇ ಮುಗಿಸಿದೆ ತದನಂತರ ನಾನು ಹೈಸ್ಕೂಲಿಗೆ ಗದಗಿಗೆ ಬಂದೆ ಹಾಗೂ ಹೈಸ್ಕೂಲಿಂದ ಇಲ್ಲೇ ಬಂದೆ